ಇಂದು ನಮ್ಮ ಭಾರತೀಯ ಸಮಾಜದಲ್ಲಿ ಹಿಂದೂ ಧರ್ಮ ಅನ್ನುವುದು ಬಹಳ ಪಾತ್ರವನ್ನು ವಹಿಸಿದೆ ಏನಪ್ಪ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ರಾಮಾಯಣ ಇರ್ಬೋದು ಮಹಾಭಾರತ ಅನ್ನೋ ಎರಡು ಮಹಾಕಾವ್ಯಗಳ ಅನ್ವೇಷಣೆ ಇರ್ಬೋದು ರಾಮಾಯಣ ಬರೆದೋರು ವಾಲ್ಮೀಕಿ ಆದರೆ ಮಹಾಭಾರತವನ್ನು ಬರ್ದೋರು ವೇದ ಮಹರ್ಷಿಗಳು ನಮ್ಮ ಹಿಂದೂ ಧರ್ಮಕ್ಕೆ ಅದರದೇ ಒಂದು ಪ್ರಾಮುಖ್ಯತೆ ಇದೆ ಹಿಂದೂ ಧರ್ಮದ ಬೈಬಲ್ ಎಂದು ರಾಮಾಯಣವನ್ನು ಕರೆಯಬಹುದು ಈ ರಾಮಾಯಣದಲ್ಲಿ ಒಂದು ಕಥೆನೇ ಬರುತ್ತದೆ ರಾಮ ಲಕ್ಷ್ಮಣ ಸೀತೆ ಹನುಮಂತ ಇವರದಾದ ಒಂದು ಕಥೆಯೇ ನಮ್ಮ ರಾಮಾಯಣದ ಉಲ್ಲೇಖ ಆಗಿದೆ ಇನ್ನು ಮಹಾಭಾರತದಲ್ಲಿ ಕುರುಕ್ಷೇತ್ರ ಈ ಕುರುಕ್ಷೇತ್ರ ಅನ್ನುವುದು ಪಾಂಡವರು ಮತ್ತು ಕೌರವರು ಮಧ್ಯೆ ಏನಾಗುತ್ತೆ ಕುರುಕ್ಷೇತ್ರ ಹದಿನೆಂಟು ದಿನಗಳ ಕಾಲ ಸತತವಾಗಿ ನಡೀತೈತೆ ಇನ್ನು ನಮ್ಮ ಹಿಂದೂ ಧರ್ಮವನ್ನು ಹಲವಾರು ಕವಿಗಳು ನಮ್ಮ ಸಮಾಜದಲ್ಲಿ ಹುಟ್ಟು ಹಾಕಿದ್ದಾರೆ ಪ್ರತಿಯೊಬ್ಬರ ಪ್ರಜೆಗಳ ಮನಸ್ಸಲ್ಲಿ ಅವರು ಯಾರಪ್ಪ ಅಂದರೆ ಬಸವಣ್ಣ ಇರಬಹುದು ಅಕ್ಕಮಹಾದೇವಿ ಇರಬೋದು ಜೇಡರ ದಾಸಿಮಯ್ಯ ಇರ್ಬೋದು ಕನಕದಾಸ ಇರಬೋದು ಪುರಂದರ ದಾಸ ಇರ್ಬೋದು ಇವ್ರು ತಮ್ಮದೇ ಆದ ಕೀರ್ತನೆಗಳ ಮೂಲಕ ಜನ ಸಾಮಾನ್ಯರ ಮನಸ್ಸಿನಲ್ಲಿ ನಮ್ಮ ಹಿಂದೂ ಧರ್ಮವನ್ನು ಹುಟ್ಟಿ ಹಾಕಿದ್ದಾರೆ ಮತ್ತು ಮೆಲುಕು ಹಾಕಿದ್ದಾರೆ ಇದು ನಮ್ಮ ಹಿಂದೂ ಧದರ್ಮದ ಬಗ್ಗೆ ಅಂದರೆ ಇನ್ನೂ ಬೇರೆ ಧರ್ಮದ ಬಗ್ಗೆ ನನ್ನ ಅಭಿಪ್ರಾಯ ಏನೆಂದರೆ ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಪಾರ್ಸಿ ಧರ್ಮ ಇರ್ಬೋದು ಈ ಪ್ರತಿಯೊಂದು ಅನ್ಯ ಧರ್ಮಗಳು ತನ್ನದೇ ಆದ ಒಂದು ಹುಟ್ಟನ್ನು ಹೊಂದಿಕೊಂಡಿದೆ ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿದ್ ಈ ಜೈನ ಧರ್ಮ ಇರ್ಬೋದು ಜೈನ ಧರ್ಮ ಸ್ಥಾಪಕರು ಪಾರ್ಶ್ವನಾಥ ಮತ್ತು ಅದರಲ್ಲಿ ವರ್ಧಮಾನ ಮಹಾವೀರ ಬರ್ತಾರೆ ಇವರು ತಮ್ಮ ತತ್ವಗಳನ್ನು ಜನ ಸಾಮಾನ್ಯರಲ್ಲಿ ಹುಟ್ಟುಹಾಕಿದ್ದಾರೆ ತನ್ನ ಧರ್ಮವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ ಇನ್ನು ಬೌದ್ಧ ಧರ್ಮ ಇರ್ಬೋದು ಈ ಬೌದ್ಧ ಧರ್ಮದ ಪಿಸ್ತು ಮೇನ್ ಪಿಲ್ಲರ್ ಯಾರಪ್ಪ ಎಂದರೆ ಗೌತಮ ಬುದ್ಧ ಈ ಗೌತಮ ಬುದ್ಧ ಏನಂದ್ರೆ ತನ್ನ ಧರ್ಮವನ್ನು ಹಲವಾರು ದೇಶಗಳಲ್ಲಿ ಹುಟ್ಟು ಹಾಕಿದ್ದಾನೆ ಈ ಗೌತಮ ಬುದ್ಧನಿಂದ ಪರಿವರ್ತನೆಗೊಂಡ ಒಬ್ಬ ರಾಕ್ಷಸ ಎಂದರೆ ಅಂಗುಲಿ ಮಾಲಾ ಇನ್ನು ಸಿಖ್ ಧರ್ಮ ಎಂದರೆ ಈ ಸಿಖ್ ಧರ್ಮದ ಸ್ಥಾಪಕ ಯಾರಪ್ಪ ಅಂದರೆ ಗುರು ಗ್ರಾ ಗುರು ನಾನಕ್ ಈ ಗುರು ನಾನಕ್ ಏನು ಇದು ಮಾಡಿದ್ದಾನೋ ಒಂದು ಗ್ರಂಥ ಗುರು ಗ್ರಂಥ್ ಸಾಹಿಬ್ ಮೂಲಕ ಸಿಖ್ ಧರ್ಮವನ್ನು ಹಲವಾರು ಜನ ಸಾಮಾನ್ಯರು ಹುಟ್ಟು ಹಾಕಿದ್ದಾನೆ ಇನ್ನು ಪಾರ್ಸಿ ಧರ್ಮ ಪಾರ್ಸಿ ಧರ್ಮ ಅಷ್ಟೇ ಇದರಲ್ಲಿ ಬರುವ ಕೆಲವು ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ತಮ್ಮ ಧರ್ಮವನ್ನು ಜನ ಸಾಮಾನ್ಯರಲ್ಲಿ ಹುಟ್ಟು ಹಾಕಿದ್ದಾರೆ ಪ್ರತಿಯೊಂದು ಧರ್ಮ ಪ್ರತಿಯೊಂದು ಧರ್ಮದಲ್ಲಿ ಬರುವ ಜಾತಿ ಏನು ಅಂದರೆ ಅದಕ್ಕೆ ಆದ ತನ್ನದೇ ಆದ ಮಹತ್ವ ಪೂರ್ಣವನ್ನು ಇವತ್ತು ನಾವು ನಮ್ಮ ದೇಶದಲ್ಲಿ ಕಾಣಬಹುದು ನಮ್ಮ ಭಾರತ ದೇಶ ವಿಭಿನ್ನವಾದ ಧರ್ಮಗಳಲ್ಲಿ ಏಕತೆಯನ್ನು ಹೊಂದಿದೆ